ನಮ್ಮ ಊರು ಅಥವಾ ನಮ್ಮ ನಗರದಲ್ಲಿ ನನ್ಗೆ ಇಷ್ಟ ಆಗಿದ್ದು ಆಗಿದ್ದಂಥ ಒಂದು ಇದು ಸಂಗತಿ ಅಂತಂದ್ರೆ ಒಂದು ಸ್ತೋತ್ರ ಕಾಣಿಕೆ ಅಂತ ಒಂದು ಹಬ್ಬ ಮಾಡ್ತೇವೆ ನಾವು ಊರಲ್ಲಿ ಅದರ ದಿನ ನಾವೇನು ಮಾಡ್ತೇವೆ ಅಂದ್ರೆ ಎಲ್ಲ ಎಲ್ಲರೂ ಸೇರಿಕೊಂಡು ಊಟ ಮಾಡೋದಾಗ್ಲಿ ಒಂದು ಎಲ್ಲರೂ ಇಷ್ಟು ದುಡ್ಡು ಮನೆ ಮನೆಗೆ ಇಷ್ಟು ದುಡ್ಡೆಲ್ಲ ಖ ತೊಗೊಂಡು ಒಂದೇ ತಲೆ ಆವತ್ತಿನ ದಿವಸ ಇದು ದಾವತ್ ಥರ ಮಾಡಿ ಎಲ್ಲರೂ ಸೇರಿಕೊಂಡು ಊಟ ಮಾಡಿ ಮತ್ತು ಸಾಯಂಕಾಲ ಚರ್ಚ್ಗೆ ಅದಕ್ಕೆ ಹೋಗಿಬಿಟ್ಟು ಅಲ್ಲಿ ಎಲ್ಲರೂ ಮನೆ ಅವರಿಗಿಷ್ಟ ಏನೇನು ಅವ್ರ ಮನೆಯಲ್ಲಿ ಏನೇನು ಒಂದುವೇಳೆ ಯಾರು ಖರ್ದಿ ತೊಗೊಂಡು ಬರ್ತಾರೆ ಬಾಳೆ ಹಣ್ಣಾಗಲಿ ಸೇಬಾಗಲಿ ಮತ್ತೆ ಯಾರಾರ ಮನೆಯಲ್ಲಿ ಏನಾದ್ರೂ ರಾಶಿ ಮಾಡ್ಕೊಂಡಿದ್ರೆ ಅದು ಕಾಣಿಕೆ ತೊಗೊಂಡು ಬರ್ತಾರೆ ಅಥ್ವಾ ಏನಂತಾರೆ ಇವು ದನಕರುಗಳಾಗಲಿ ಕ್ ಕೋಳಿಗಳಾಗಲಿ ಇವೆಲ್ಲ ಅಂದ್ರೂ ದೇವರು ಒಂದು ಸನ್ನಿಧಾನ ತೊಗೊಂಡು ಬರ್ತಾರೆ ಇಂಥವೆಲ್ಲ ನಮಗೆ ಚೆಂದ ಅನ್ನಿಸ್ತದೆ ಎಲ್ಲ ತೊಗೊಂಡು ಎಲ್ಲರ ಮನೆ ಮನೆಗೋಗಿ ಅದೇ ಒಂದು ಇದು ನಮ್ಮದು ಸಂಪ್ರದಾಯ ಅಂದ್ರೆ ಅದರಲ್ಲಿ ನಾವು ಬರೀ ನಮ್ಮ ಜಾತಿಯವ್ರೇ ಬಂದು ಇದು ಮಾಡ್ತಾರಂತೇನಿಲ್ಲ ಬೇರೆ ಜಾತಿಯವ್ರೂ ಕೂಡ ಇಂಟ್ರೆಸ್ಟ್ ಇದ್ದವರು ಬಂದು ಅದರಲ್ಲಿ ಭಾಗಿ ಆಗ್ತಾರೆ ಅವ್ರನ್ನೂ ಈ ಥರ ದೇವ್ರಿಗೆ ಕಾಣಿಕೆಯದು ಕೊಡ್ತಾರೆ ನಮ್ಮಲ್ಲಿ ಜಾತಿ ಅಂಥೇಳಿ ನಾವು ಯಾವ ಯಾವತ್ತೂ ಆ ಥರ ನಮ್ಮ ಊರಲ್ಲಿ ನಡ್ಕೊಳಲ್ಲ ಎಲ್ಲ ಜನ ಬಂದು ಲಿಂಗಾಯಿತರಾಗ್ಲಿ ಈಗ ಕುರುಬರಾಗ್ಲಿ ಮತ್ತೊಂದು ಮತ್ತೊಂದು ಎಲ್ಲ ಜಾತಿ ಜನರು ಬಂದದ್ರಲ್ಲಿ ಸೇರಿಕೊಡ್ತಾರೆ ಅವರು ದೇವರಿಗಿಷ್ಟವಾಗಿ ಮನಸ್ಸಿನಿಂದ ಕಾಣಿಕೆನೂ ಕೊಡ್ತಾರೆ ಅವ್ರನ್ನೂ ಅದು ಒಂದು ನನಗೆ ಚೆಂದ ಅನ್ನಿಸ್ತದೆ ಅದನ್ನು ಆ ಹಬ್ಬ ಅಂದ್ರೆ ತೋಲ್ ಚೆಂದ ಅನ್ನಿಸ್ತದೆ ಮತ್ತೀಗ ಎಲ್ಲರೂ ಕೂತ್ಕೊಂಡು ಮತ್ತದೆಲ್ಲ ತಂದಿರುವಂಥ ವಸ್ತುಗಳು ಒಬ್ಬೊಬ್ಬರಾಗಿ ಅದೇನೋ ಹರಸು ಅಂಥೇಳಿ ಹರಾಸ್ಮೆಟ್ ಅಂಥೇಳಿ ಮಾಡ್ತಾರ ಇದ್ರಾಗ ಕೆಲವೊಬ್ಬರು ಇಷ್ಟು ಅಂತ ಹೇಳಿದರೆ ಇನ್ನೊಬ್ಬರು ಇಷ್ಟು ಅಂತ ಹೇಳಿಬಿಟ್ಟು ಒಂದು ಏನು ಹೊರಗಡೆ ಹೋಗಿ ಕೊಂಡ್ಕೋಬೇಕೆಂದರೂ ಒಂದು ಬಾಳೆಹಣ್ಣು ಡಜನ್ನಿಗೆ ಒಂದು ಮೂವತ್ತು ಇಲ್ಲ ನಲ್ವತ್ತು ರೂಪಾಯಿ ಖರ್ಚು ಆಯ್ತಾವಷ್ಟೇ ಬಟ್ ನಾವೀಗ ಚರ್ಚಲ್ಲಿ ತಂದಿರುವಂಥದ್ದು ಎಲ್ಲ ಹರಾಸ್ಮೆಟ್ ಹಚ್ದಾಗ ಏನಾಯ್ತದಂದ್ರೆ ಮೂವತ್ತು ರೂಪಾಯಿ ಬಾಳೆಕಾಯ್ಗೆ ಇಲ್ಲಾಂದ್ರೂ ಒಂದು ಒಬ್ಬರು ಹಂಡ್ರೆಡೆ ಅಂತಾರೆ ಮತ್ತೊಬ್ಬರು ಟು ಹಂಡ್ರೆಡ್ ಈ ಥರ ಹೆಚ್ಚಾಗಿ ಹೆಚ್ಚಾಗಿ ಪೂರಾ ಅಟ್ಲೀಸ್ಟ್ ಥೌಸಂಡ್ಗೂ ಬರೋ ಚಾನ್ಸಸ್ ಇರ್ತಾವೆ ಹಿಂಗೆ ಒಬ್ಬರ ಕಾಂಪ್ಟಿಷನ್ನು ಅವರು ಅಷ್ಟು ಹೇಳಿದರಂತ ಹೇಳಿ ನಾವು ಇಷ್ಟು ಹೇಳಬೇಕು ಅವರು ಅವ್ರಿಗಿಂತ ನಾನು ಯಾಕೆ ಕಡಿಮೆ ಅಂಥೇಳಿ ಕಾಂಪ್ಟಿಷನಿಂದ ನಾವು ದೇವ್ರಿಗೆ ಕಾಣಿಕೆ ಕೊಡ್ಲಿಕ್ಕೇನೆ ಹಿಂದಕ್ಕಾಗಲ್ಲ ಆದ್ದರಿಂದ ನಾವು ಏನು ಮಾಡ್ತೇವಂದ್ರೆ ಒಬ್ಬರಿಂದ ಒಬ್ಬರು ಜಾಸ್ತಿ ಈಗ ಒಂದು ಸಣ್ಣು ವಸ್ತು ಒಂದು ಮೂವತ್ತು ರೂಪಾಯಿ ವಸ್ತು ನಾವು ಅದಕ್ಕೊಂದು ಹಜಾರ್ ರೂಪಾಯಿ ಪೇ ಮಾಡಿ ಪೇ ಮಾಡ್ತೇವೆ ಅಂದ್ರೆ ಅದು ದೇವ್ರಿಗೆ ಕೊಡ್ಲಾತ್ತೇವ ಅಂಥೇಳಿ ನಾವು ಯೋಚನೆ ಮಾಡ್ತೇವ್ರಿ ಇಷ್ಟು ಮೂವತ್ತು ರೂಪಾಯಿ ಬಾಳೆಕಾಯಿ ಇಷ್ಟು ರೊಕ್ಕಕ್ಕೆ ಹೆಂಗೆ ಅಂತ ಹಿಂಗೆ ಯೋಚನೆ ಮಾಡಲ್ಲ ಆವಾಗ ನಾವು ದೇವರಿಗೆ ಕೊಡ್ಲಾತಿದ್ದ ಅಂಥೇಳಿ ಇಂಥ ಒಂದು ಸಂಗತಿ ನನಗೆ ತೋಲ್ ಚೆಂದ ಅನ್ನಿಸ್ತದೆ ನನಗೆ ಊರಾಗ ಯಾರು ಮತ್ತದ್ರಲ್ಲಿ ಜೋಕ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ನೀವಿಷ್ಟು ಕೊಟ್ಟರೂ ದೇವರು ನಿಮ್ಗಿನ್ನೂ ಹೆಚ್ಚು ಕೊಡ್ತಾನೆ ಅಂಥೇಳಿ ಹೀಗೆಲ್ಲ ಹೇಳ್ತಾರೆ ಅದು ನನಗೆ ಚೆಂದ ಅನ್ನಿಸ್ತದೆ ಮತ್ತೆ ಇನ್ನು ಈಗ ನಗರದಲ್ಲಂತಂದ್ರೂ ಅದೇ ಹಬ್ಬ ಬೇರೆ ರೀತಿ ಮಾಡ್ತಾರೆ ನಾವು ಹಳ್ಳಿಯಲ್ಲಿ ಈ ಥರ ಮಾಡ್ತೇವೆ ಇದು ನಗರದಲ್ಲಂದ್ರೆ ಎಲ್ಲರೂ ಅದೆಲ್ಲ ತೊಗೊಂಡು ಬಂದ್ಬಿಟ್ಟು ಹಿಂಗೆಲ್ಲ ಒಂದು ಎಲ್ಲರೂ ಹಚ್ಕೊಂಡು ಕೂರ್ತಾರೆ ಶಾಪ್ ಹಂಗೆ ನಾವು ಹೋಗಿ ಏನು ಮಾಡ್ತೇವಂದ್ರೆ ಹೋಗಿ ತೊಗೊಂಡು ತಿಂತೇವು ಸಿಟಿಯಲ್ಲಾದ್ರೆ ಈ ಥರ ಮಾಡ್ತಾರೆ ಅದೂ ನನಗಿಷ್ಟ ಏನೆಂದರೆ ಅದೊಂದು ಜಾತ್ರೆ ಥರ ಎಲ್ಲರೂ ಸೇರಿ ಬರ್ತಾರೆ ಎಲ್ಲ ಜನ ಒಂದೊಂದು ಫ್ಯಾಮ್ಲಿಯಾಗಿ ಅಲ್ಲಲ್ಲಿ ಕೂತ್ಕೊಂಡು ಎಲ್ಲ ನಮಗೆ ಏನಿಷ್ಟ ಐಸ್ ಕ್ರೀಮು ಮತ್ತು ಎಲ್ಲ ಎಲ್ಲ ವಿಧವಾಗಿರ್ತದೆ ನಮಗೇನಿಷ್ಟ ಅದು ತೊಗೊಂಡು ತ ತಿನ್ಬೋದು ನಾವು ಹಾಗೆಲ್ಲ ನನಗೆ ಚೆಂದ ಅನ್ನಿಸ್ತದೆ ನಗರದಲ್ಲಿಈ ಥರ ವಿಲೇಜಲ್ಲಿ ನನಗಿದು ತೋಲ್ ಇಷ್ಟ ಈ ಹಬ್ಬ ಅಂದರೆ ನನಗೆ ಚೆಂದ ಅನ್ನಿಸ್ತದೆ ಯಾವಾಗ ಭೀ ನಾವು ಇದು ಹಬ್ಬ ಬಂತೆಂದರೆ ಊರಿಗೆ ಹೋಗ್ಬೇಕಂಥೇಳಿ ಮುಂದೆ ಯೋಚನೆ ಮಾಡ್ಕೊಂಡು ಕೂತಿರ್ತೆವು ಯಾವಾಗ್ಯವಾಗ ಇದು ಬರ್ತದೆ ಅಂಥೇಳಿ ನನಗೆ ತೋಲ್ ಜನ ಎಲ್ಲ ಚೆನ್ನಾಗಿ ಕಲಿತಾರ ಮತ್ತು ಆವಾಗ ಬೇರೆ ಕಡೆಯಿಂದ ಎಲ್ಲರೂ ಬರ್ತಾರೆ ಫುಲ್ ಎಲ್ಲ ಫ್ಯಾಮ್ಲಿದಾಗ ರೀಲೇಷನ್ಸು ಇವರೆಲ್ಲ ಹಿಂಗೆ ಬಂದು ಸೇರ್ಕೊತೇವು ಈ ಥರ ಕಾಂಪ್ಟೇಷನ್ ನಮ್ಮ ಫ್ರೆಂಡ್ಸು ಅವರೆಲ್ಲ ಕಲೆತು ಯಾರು ಜಾಸ್ತಿ ಇದು ಮಾಡ್ತಾರೆ ನೋಡೋರಿ ಅಂತ ಹೇಳಿಬಿಟ್ಟು ಹೀಗೆಲ್ಲ ಕಾಂಪ್ಟೇಷನ್ ನೋಡೋಮಿ ಫಸ್ಟ್ ನಾ ಫಸ್ಟ್ ಅಂತ ಹೇಳಿ ಒಬ್ಬರಿಗಿಂತ ಒಬ್ಬರು ಕಾಂಪ್ಟೇಷನ್ ಹಂಗೆ ಮಾಡ್ಕೊಂಡು ಈ ಥರ ನಾವು ಚರ್ಚಿಗೆ ಜಾಸ್ತಿ ಕಾಣಿಕೆ ಕೊಡ್ಬೇಕಂಥೇಳಿ ಯೋಚನೆ ಮಾಡಿ ಎಲ್ಲರೂ ಹೊಯ್ತೇವು ಎಲ್ಲರೂ ಚೆಂದ ಒಂದೇ ತಲೆ ಕೂಡಿ ಪ್ರೀತಿಯಿಂದ ಈ ಥರ ಎಲ್ಲ ಜಾತಿ ಜನಗಳು ಬರ್ತಾರೆ ಚೆಂದ ಇಂಟ್ರೆಸ್ಟ್ನಿಂದ ನೋಡ್ತಾರೆ ಹರಾಸ್ಮೆಟ್ ಹತ್ಲಿಕತಾರ ಅವರು ಕೂಡ ಅದ್ರಲ್ಲಿ ಭಾಗಿಯಾಗಿ ನಾವಿಷ್ಟು ಹೀಗಂತ ಹೇಳಿ ಅವರು ಹೇಳ್ತಾರೆ ಚೆಂದ ಅನ್ನಿಸ್ತದೆ ನನಗೆ ಸೊ ಇದೇ ನಮ್ಗೆ ಇಷ್ಟವಾದಂಥ ಒಂದು ಊರಲ್ಲಿರುವಂಥ ಸಂಗತಿ ನನಗೆ ಚೆಂದ ಅನ್ನಿಸ್ತದೆ ಎಲ್ಲ ಜನರು ಒಟ್ಟಿಗೆ ಸೇರೋದರ್ನಿಂದ ಈ ಥರ ಮತ್ತೆ ಸಂದರ್ಭ ಬರಲ್ಲ ವರ್ಷಕ್ಕೊಂದೇ ಸಲ ಅಂಥೇಳಿ ಈ ಈ ಹಬ್ಬಕ್ಕೆ ನಾವು ಜಾಸ್ತಿ ಹೋಗೋದು ಬೇರೆ ಹಬ್ಬಕ್ಕೇನಾ ಅಷ್ಟು ಇದು ಕೊಡಲ್ಲ ಬಟ್ ಈ ಹಬ್ಬ ಅಂದ್ರೆ ನನಗೆ ತೋಲ್ ಇಷ್ಟ ಮತ್ತೆಲ್ಲ ಊರಲ್ಲಿ ಚೆಂದ ವಾತಾವರಣವು ಚೆಂದಿರ್ತದೆ ಊರಲ್ಲಿ ಹೋಗಿ ಸ್ವಲ್ಪ ತಿರುಗಾಡ್ಕೊಂಡು ಬರ್ಬೇಕಂಥೇಳಿ ಇದು ಹಬ್ಬ ನನಗೆ ತೋಲ್ ಇಷ್ಟ ಈ ಸಂಗತಿ ಅಷ್ಟೇ